ಮಂಡ್ಯ ಜಿಲ್ಲೆಲಿ ಶಿವನಳ್ಳಿ ಅಂತ ಊರು ಇಲ್ಲಿ ಕುಂದೂರಮ್ಮನ ಜಾತ್ರೆ ತುಂಬ ಫೇಮಸ್ಸು ಕಲಾಪಗಳು ಅಥವಾ ಕುಶಲಕಲೆಗಳು ಅಥವಾ ಇನ್ನೊಂದು ತ ಒಂದು ತಲೆಮಾರಿಂದ ಹೇಗೆ ನಡೆದು ಬಂದಿದೆ ಅನ್ನೋದಕ್ಕೆ ಉದಾರಣೆ ಕುಂದೂರಮ್ಮನ ಜಾತ್ರೆ ಅಂದರೆ ತುಂಬ ವಿಶೇಷ ಇಲ್ಲಿ ಕುಲದೇವತೆ ಕುಂದೂರಮ್ಮ ಅಂತಂದ್ಬಿಟ್ಟು ಇವರು ಕುಂದೂರು ಬೆಟ್ಟದಲ್ಲಿ ಶ್ರೀಗಂಧದ ಮರಗಳು ತುಂಬ ಇದ್ದವಂತೆ ಅವಾಗ ಅವರು ಕಳ್ಳರು ನೈಟ್ ಆ್ಯಂಡ್ ನೈಟು ಮರಗಳೆಲ್ಲ ಕಡ್ದುಬಿಟ್ಟು ಎಲ್ಲನೂ ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡಿದ್ದರಂತೆ ಅಡಿಕೆ ಮಾ ಅಡಿಕೆ ಕಾಯಿಗಳು ಅಡಿಕೆ ಮರಗಳು ಎಲ್ಲ ಲೋಡ್ ಮಾಡಿದ್ದರಂತೆ ಅವಾಗ ಚೆಕ್ಕಿಂಗವ್ರು ಬಂದ್ಬಿಟ್ರಂತೆ ಚೆಕ್ಕಿಂಗವ್ರು ಬಂದ ತಕ್ಷಣ ಆ ಅಪ್ಪ ಕೈ ಮುಗ್ಕೊಂಡ್ನಂತೆ ಈ ಅಡಿಕೆ ಕಾಯಿಗಳನ್ನ ಅರಳಿ ಅರಳಿ ಬೀಜ ಮಾಡಿಬಿಡಮ್ಮ ನಾನು ನಿನಗೆ ಚಿನ್ನದ ಗೊಂಬೆ ಮಾಡಿಸ್ಕೊಡ್ತೀನಿ ಅಂತ ಕೈ ಮುಗಿದ್ರಂತೆ ಆ ಎಲ್ಲ ಅಡಿಕೆ ಕಾಯಿ ಎಲ್ಲ ಅರಳಿ ಬೀಜವಾಗಿ ಮಾರ್ಪಟ್ಟವಂತೆ ಆವಾಗ ಚೆಕ್ಕಿಂಗವ್ರು ಬಂದು ನೋಡ್ಬಿಟ್ಟು ಏನೂ ಇಲ್ಲ ಹೋಗಿ ನೀವು ಅಂದ್ಬಿಟ್ಟು ಅವ್ರನ್ನ ಫಾರೆಸ್ಟ್ ಅವರು ಬಿಟ್ಟರಂತೆ ಅವಾಗ ಇವರು ವಾಪಸ್ಸು ಬರ್ತಾ ಇರಬೇಕಾದ್ರೆ ಆ ಅಪ್ಪ ಕೈ ಮುಗ್ಕೊಂಡಿದ್ನಂತೆ ನಾನು ನಿನಗೆ ಚಿನ್ನದ ಗೊಂಬೆ ಮಾಡಿಸ್ಕೊಡ್ತೀನಿ ಅಂತ ಅದನ್ನು ಪ್ರತಿ ವರ್ಷಕ್ಕೆ ಒಂದು ಸಾರಿ ದೇವ್ರ ಮೆರವಣಿಗೆ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಊರಲ್ಲಿ ಎಬ್ರಗಳು ಅಂತಿವೆ ಶುಕ್ರವಾರ ಎಬ್ರೆ ಎತ್ತುತ್ತಾರೆ ಭಾನುವಾರ ದೇವಮ್ಮನ ಇಳಿಸ್ತಾರೆ ಮಂಗಳವಾರ ಮಡಿಕೆ ಕೂರಿಸ್ತಾರೆ ಅದ್ರ ಐದು ವಾರ ಹಬ್ಬ ನಡೆಯುತ್ತೆ ಇದು ಮಂಗ ಮಂಗಳವಾರ ಪ್ರತಿ ಮಂಗಳವಾರ ತುಂಬ ಚೆನ್ನಾಗಿರುತ್ತೆ ಹಬ್ಬ ಆ ಎರಡನೇ ಮಂಗಳವಾರಕ್ಕೆ ಚಿನ್ನದ ಗೊಂಬೆ ಮೆರವಣಿಗೆ ಇರುತ್ತೆ ಮೂರೆ ಮೂರನೇ ಮಂಗಳವಾರಕ್ಕೆ ದೇವಸ್ಥಾನ್ದ ಹತ್ರ ಹೋಗಿ ಎಲ್ಲರೂ ಪು ಸಿಹಿ ಪೊಂಗಲ್ ಮಾಡಿ ದೇವಿಗೆ ನೈವೇದ್ಯ ಮಾಡಿ ಬರ್ತಾರೆ ತುಂಬ ಕಟ್ಟುನಿಟ್ಟಾಗಿ ನಡೆಯುತ್ತೆ ಹಬ್ಬ ಇದು ನಮ್ಮ ಊರಲ್ಲಿ ಅದೇ ಯಾವುದೇ ಸೂತ್ಕ ಆ ಥರ ಏನೂ ಇರುವುದಿಲ್ಲ ಅಂಥವ್ರು ಏನಿದ್ದರೂ ಊರಿಂದ ಹೊರ್ಗಡೆ ಇದ್ಕೊಂಡು ದೇವ್ರ ದರ್ಶ್ನಕ್ಕೆ ಬರೋಲ್ಲ ಎಬ್ರಗೂ ಕೈ ಮುಗ್ಯೋದಿಲ್ಲ ಎಬ್ರನ್ನೂ ಮುಟ್ಟುವುದಿಲ್ಲ ಅಂಥ ಹಬ್ಬ ನಡೆಯುತ್ತೆ ನಮ್ಮ ಊರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಊರಲ್ಲಿ ಹಬ್ಬನ ಆಮೇಲೆ ಪ್ರತಿ ವರ್ಷವೂ ಹಬ್ಬನ ಯಾವುದೇ ಕಾರಣಕ್ಕೂ ಹಬ್ಬ ನಿಲ್ಲಿಸಲ್ಲ ಆಮೇಲೆ ಈ ಕುಂದೂರು ಬೆಟ್ಟದಲ್ಲಿ ಚಿರತೆಗಳೆಲ್ಲ ಇವೆ ಆಡು ದನ ಕುರಿ ಮೇಯ್ಸೋಕ್ಕೆಲ್ಲ ಹೋಗ್ತಾರೆ ಬೆಟ್ಟದ ಹತ್ರ ಆದರೂ ಒಬ್ಬರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ಯಾರಾದರೂ ಅದು ಇದು ತೊಂದರೆ ತಾಪತ್ರಯ ಅದು ಇದು ಏನಾದರೂ ಇದು ಮಾಡಿಕೊಂಡು ದೇವ್ಸ್ಥಾನ್ದ ಹತ್ರ ಹೋದ್ರೆ ಜೇನು ಅವ್ರಿಗೆ ಮುತ್ತಿಕೊಳ್ಳುತ್ವೆ ಮುತ್ಕೊಂಡು ಅವ್ರನ್ನ ಜೇನು ದೇವ್ಸ್ಥಾನ್ದ ಒಳಗಡೆ ಹೋಗಕ್ ಬಿಡೋಲ್ಲ ಅಂಥ ಶಕ್ತಿಯುತವಾದ ದೇವರು ನಮ್ಮ ಕುಂದೂರಮ್ಮ ಅಂತಂದರೆ ಆಮೇಲೆ ಐದು ವಾರವೂ ಹಬ್ಬ ಗ್ರ್ಯಾಂಡಾಗಿ ನಡೆಯುತ್ತೆ ಆದರೆ ಜನಗಳೆಲ್ಲ ನೆಂಟರು ಏತ್ರು ಅವರು ಇವರು ಎಲ್ಲ ತುಂಬ ಸೀರಿಯಲ್ ಸೆಟ್ಟೆಲ್ಲ ಹಾಕಿ ನಮ್ದು ಅಂಬೇಡ್ಕರ್ ಸಂಘದ ಹುಡ್ಗರಿದ್ದಾರೆ ಅವ್ರು ತುಂಬ ಗ್ರ್ಯಾಂಡಾಗಿ ಹಬ್ಬ ಮಾಡ್ತಾರೆ ಪೋಲಿಸ್ ಪ್ರೊಡಕ್ಸನ್ ಮುಖಾಂತರ ಚಿನ್ನದ ಗೊಂಬೆ ಮೆರವಣಿಗೆ ಆಗುತ್ತೆ ಮತ್ತು ದೇವರನ್ನ ಗರ್ಭಗುಡಿಗೆ ತಕೊಂಡೋಗಿ ಸೇರಿಸ್ತಾರೆ ಆಮೇಲೆ ಚಪ್ಪಲಿ ಏನೂ ಮೆಟ್ಕಂಡು ಹೋಗಂಗಿಲ್ಲ ಬರೀ ಕಾಲಲ್ಲೇ ಕಲ್ಲು ಮುಳ್ಳು ಅದು ತುಳ್ಕಂಡು ಹೋಗ್ತಾರೆ ಆದರೂ ಅವ್ರ್ಗೆ ಯಾರಿಗೂ ಏನೂ ತೊಂದರೆ ಆಗುವುದಿಲ್ಲ ಇದೊಂದು ಇತಿಹಾಸ ಇದೆ ಆಮೇಲೆ ವರ್ಷಕ್ ಒಂದು ಸಾರಿ ದೇವ್ರ ದರ್ಶನ ಮಾಡೋ ಆವಶ್ಯಕತೆ ಇದೆ ಆಮೇಲೆ ಲಿಂಗದ ಗುಡಿ ಅಂತ ಇದೆ ಅಲ್ಲಿ ಏಳು ತಲೆ ಸರ್ಪ ಇದೆ ಅಂತ ಪ್ರತೀತಿ ಇಷ್ಟು ಇತಿಹಾಸದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು